ಫ್ರುಟ್ಸೂ ಅಂಗಡಿನಾ ನಮಗೆ ವೆಜಿಟೇಬಲ್ಸ್ ಬೇಕಿತ್ತು ನಿಮ್ಮ ಹತ್ರ ಏನೇನು ಇದ್ದಾವಪ್ಪಾ ಹಾಂ ನಮಗೆ ನುಗ್ಗಿಕಾಯಿ ನುಗ್ಗಿಕಾಯಿ ಒಂದು ಎರಡು ಕೆ ಜಿ ಹಾಂ ನುಗ್ಗಿಕಾಯಿ ಒಂದು ಎರಡು ಕೆ ಜಿ

ಹಾಂ ರೇಟ್ ಕಡಿಮೆ ಇದೆಯಾ

ಇಲ್ಲ ಒಂದು ಐದು ಕೆ ಜಿ ಹಾಕ್ಬಿಡ್ರಿ ಯಾಕೆಂದ್ರೆ ಒಂಚೂರು ಹಬ್ಬ ಐತೆ ಬದ್ನೇಕಾಯಿ ಒಂದು ಐದು ಕೆ ಜಿ ಕೊಟ್ಟುಬಿಡ್ರಿ

ಆಗಲಿ ತಗೊಳಿ ರೀ ಮತ್ತೆ ಇಲ್ಲ ಇಲ್ಲ ಹಾಕ್ರಿ ಹಾಕ್ರಿ ಹಬ್ಬ ಐತೆ ಜಾತ್ರೆ ಐತ್ರಿ ಯುಗಾದಿ ಅಲ್ಲ ಅಷ್ಟು ಸ್ಪೆಷಲ್ಲೂ ಜನ ಜನರೆಲ್ಲ ಬರ್ತಿರ್ತಾರೆ ಹಾಂ ಆಲೂಗಡ್ಡೆ ಕೂಡ ಒಂದು ಒಂದು ಸ್ವಲ್ಪ ಹಾಕ್ರಿ ಒಂದು ಏಳು ಕೆ ಜಿ ಹಾಕ್ರಿ ಆಲೂಗಡ್ಡೆ

ಹಾಂ ಮತ್ತೇ ಟಮೆಟ್ ಹಣ್ ಕೂಡ ಹಾಕ್ರಿ ಟಮಟೇ ಹಣ್ ಟಮಟೇ ಹಣ್ ನೀವು ಸ್ವಲ್ಪ ಬಿಡ್ರಿ ನೀವು ಡೈಲಿ ಕ ಡೈಲಿ ಕಸ್ಟಮರಿಗೂ ಬಿಡಲ್ವೇನು ರೀ ಅಲ್ಲರಿ ಅಲ್ಲರಿ ಡೈಲಿ ತಗೋಂತಿರ್ತೀವಿ ರೀ ಸ್ವಲ್ಪ ಕಮಿಷನ್ ಏನಾದರು ಇದೆಯಾ ನೋಡ್ರಿ ಏನು ನೋಡಿರಿ ಬಡವ್ರು ಇದೀವಿ ಹೌದ್ ಹೌದ್ ರೀ ಎಲ್ಲಾರ್ದು ಕಷ್ಟ ಈಗ ದುಡಿದ್ರೆ ಕಳಿಸ್ರಿ ಕಳಿಸ್ರಿ